ಕರ ಕಲೆ ಮತ್ತು ಕರಕುಶಲಕ್ಕೆ ಬಳಕೆಯಲ್ಲಿ ಲಭ್ಯತೆಯಾಗಿ ಮತ್ತು ಕೈಗೆಟಕುವೆಯಾಗಿ ನಿಮ್ಮ ಭಾಗದಲ್ಲಿ ಕಲೆ ಮತ್ತು ಕರಕುಶಲ ವಲಯ ಏನು ಮಾಡ್ತದೆ ಅಂತಂದರೆ ನಮ್ಮ ನಮ್ಮ ಮನೆ ಹತ್ತಿರ ಇರುವಂಥ ಬಡಗಿ ಆಗಿರ್ಬೋದು ಕುಂಬಾರ ಆಗಿರ್ಬೋದು ಅವರಿಗೆ ಕಾರ್ಮಿಕರ ಒಂದು ಸರ್ಕಾರದಿಂದ ಕಾರ್ಮಿಕ ವಲಯ ಸರ್ಕಾರದಿಂದ ಅವರಿಗೆ ಅನುದಾನ ಆಗಿರ್ಬೋದು ಸಬ್ಸಿಡಿಸ್ ಆಗಿರ್ಬೋದು ಅವರಿಗೆ ಅವರು ವರ್ಕ್ ಮಾಡುವಂತಹ ವಸ್ತುಗಳಾಗಿರ್ಬೋದು ಅವರಿಗೆ ವಿತರಣೆಯಾಗಿ ಕೊಡ್ತಾರೆ ಮತ್ತು ಅವರ ಮಕ್ಕಳ ಫ್ಯೂಚರಿಗೋಸ್ಕರ ಅವರು ಅಮೌಂಟ್ ದುಡ್ಡನ್ನು ಸ್ಯಾಂಕ್ಷನ್ಸ್ ಮಾಡೋದಾಗಿರ್ಬೋದು ಮದುವೆ ಖರ್ಚು ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡೋದಾಗಿರ್ಬೋದು ತುಂಬ ಎಲ್ಪ್ ಆಗಿದೆ ಆದ್ದರಿಂದ ಕಾರ್ಮಿಕರ ಸರ್ಕಾರದಿಂದ ಜನರಿಗೆ ಬಡ ಜನರಿಗೆ ತುಂಬ ಎಲ್ಪ್ ಆಗಿದೆ ಹಂಗಾಗಿ ತುಂಬ ಎಲ್ಪ್ ಆಗಿರೋದರಿಂದ ನಮಗೆ ಆ ಬಡಗಿಯವ್ರು ಆಗಿರ್ಬೋದು ಕುಂಬಾರ ಆಗಿರ್ಬೋದು ಅವರಿಗೆ ತುಂಬ ಎಲ್ಪ್ ಆಗಿದೆ ಈ ಕೆಲಸ ಮಾಡೋದರಿಂದ ಮತ್ತು ಕುಂಬಾರ ಮಡಕೆ ಮಾರೋನಿಗೆ ಸರ್ಕಾರ ಅನುದಾನ ಕೊಡೋದಾಗಿರ್ಬೋದು ಅಥವಾ ಬೇರೆ ಚಮ್ಮಾರ ಆಗಿರ್ಬೋದು ಕುಂಬಾರ ಅಕ್ಕಸಾಲಿಗರಿಗೆಲ್ಲ ಸರ್ಕಾರ ವಿನಾಯಿತಿಯನ್ನು ನೀಡೋದಾಗಿರ್ಬೋದು ತುಂಬ ಚೆನ್ನಾಗೆ ಎಲ್ಪ್ ಮಾಡಿದೆ